ಪಕ್ಷಿಗಳು ಮನೆ ಹತ್ತಿರ ಅಥವಾ ಉದ್ಯಾನವನಕ್ಕೆ ಬರುವಂತೆ ಮಾಡಬೇಕಂತಂದ್ರೆ ಹಣ್ಣಿನ ಗಿಡಗಳನ್ನು ನೆಡುವಂಥ ಕೆಲಸ ನಾವು ಮಾಡಬೇಕು ಪೇರು ಗಿಡ ಚಿಕ್ಕು ಗಿಡ ಮಾವಿನ ಗಿಡ ಹಲಸಿನ ಗಿಡ ಈ ಥರ ಹಣ್ಣುಗಳ ಗಿಡಾನ್ನ ನೆಡುವುದ್ರಿಂದ ಪಕ್ಷಿಗಳು ಅಲ್ಲೇ ಬಂದು ವಾಸ ಮಾಡ್ತಾವೆ ಮತ್ತು ಉದ್ಯಾನವನ್ದಲ್ಲಿ ಸುತ್ತಮುತ್ತಲೂ ನಾವು ಗಿಡಗಂಟಿಗಳನ್ನು ಬೆಳೆಸುವಂಥ ಕೆಲಸ ಆಗ್ಬೇಕು ಅಂದರೆ ಗಿಡಗಂಟಿಗಳನ್ನು ಯಾಕೆ ಬೆಳೆಸ್ಬೇಕು ಅಂತ ಆ ಗಿಡಗಂಟಿಗಳಲ್ಲಿ ಅವು ಗೂಡು ಕಟ್ಕೊಂಡು ವಾಸ ಮಾಡ್ತಾವೆ ಅಲ್ಲಿ ತತ್ತಿಯನ್ನ ಹಾಕ್ತಾವೆ ಮರಿ ಹಾಕ್ತಾವೆ ಆ ಮರಿಗಳಿಗೆ ಮತ್ತು ಅವು ಎಲ್ಲವನ್ನೂ ಕಲಸ್ತಾವೆ ಮತ್ತು ನೀರಿನ ವ್ಯವಸ್ಥೆ ಆ ಉದ್ಯಾನವನ್ದಾಗ ಮಾಡಬೇಕು ಒಂದು ಟ್ಯಾಂಕ ಸಣ್ಣ ಟ್ಯಾಂಕಂಗೆ ಮಾಡಿ ನೀರು ತುಂಬಿಸಿ ಅದಗ ನೀರು ಕುಡಿಯೋದಕ್ಕಾಗಲಿ ಅಥವಾ ಆ ನೀರಲ್ಲಿ ಅದಕ್ಕೆ ಜಳಕ ಮಾಡಿ ಏನೋ ಒಂದು ಖುಷಿಯನ್ನು ಪ ಪಡ್ಕೊಂಡು ಸಾವಿರಾರು ಹಕ್ಕಿಗಳಲ್ಲಿ ಬಂದು ಕುಂತ್ಕೊಂತಾವೆ ನೀರು ಕುಡಿತಾವೆ ಮತ್ತು ಹಣ್ಣುಗಳನ್ನು ತಿಂತಾವೆ ಗಿಡಗಳನ್ನು ನೆಟ್ಟಿರ್ತಿವಿ ಆ ಗಿಡದಾಗ ಕುತ್ಕೊಂಡು ಹಣ್ಣು ಹಂಪ್ಲು ತಿಂತಾವೆ ಆಮೇಲೆ ಮನೆಯ ಹತ್ತಿರ ಏನು ಬರಬೇಕಂತಂದ್ರೆ ಕಾಳು ಕಡಿಗಳನ್ನು ನಾವು ಹಾಕಬೇಕು ಕಾಳು ಕಡಿ ತಿನ್ನೋ ತಿನ್ನಾಕಂತೇಳಿ ಮನೆ ಹತ್ತಿರ ಬರ್ತಾವೆ ಮತ್ತು ಮನೆ ಹತ್ತಿರ ನಾವು ಒಂದು ಸಣ್ಣದು ಒಂದು ಆ ಬಕೆಟ್ಟಂಥದು ಆಗಲಿ ಒಂದು ಬುಟ್ಟಿಯಂಥದು ಅದರಲ್ಲಿ ನೀರು ತುಂಬಿಸಿ ಇಡಬೇಕು ಆ ನೀರನ್ನು ಕುಡಿಯೋದಕ್ಕೆ ಅಲ್ಲಿ ಬರ್ತಾವೆ ಆ ಹಕ್ಕಿಗಳ ಮತ್ತು ಮನೆ ಹತ್ತಿರ ಹಿತ್ತಲಿನಲ್ಲಿ ಅಂದರೆ ಒಂದು ಗಾ ನಾವೊಂದು ಗಾರ್ಡನ್ ಅಂತ ಮಾಡಿರ್ತೀವಿ ಅಲ್ಲಿ ಅದು ಗಿಡ ನೆಟ್ಟಿರ್ತೀವಿ ಆ ಗಿಡದಲ್ಲಿ ಅವು ಗೂಡು ಕಟ್ತಾವೆ ಗೂಡು ಕಟ್ಟಿ ಅಲ್ಲೇ ವಾಸಮಾಡಕ್ಕೆ ಚಾಲೂ ಮಾಡ್ತಾವೆ ಈ ರೀತಿಯಾಗಿ ನಾವು ಅವಕ್ಕೆ ಹಕ್ಕಿಗಳು ಉದ್ಯಾನವನ್ಕ ಮತ್ತು ಮನೆ ಹತ್ತಿರ ಬರ್ಬೇಕಂದ್ರೆ ಹಣ್ಣು ಹಣ್ಣು ಗಿಡ ನೀರಿನ ವ್ಯವಸ್ಥೆ ಆಮೇಲೆ ಗಿಡಗಂಟಿ ಅವುಕ್ಕ ವಾಸಮಾಡುವಂಥ ಗೂಡು ಗೂಡು ಕಟ್ತಾವೆ ಅದೇ ರೀತಿ ಒಂದು ವ್ಯವಸ್ಥೆ ಇರ್ತೆ ಬರ್ತಾವೆ